ನಮಸ್ಕಾರ ಸರ್ ಸರ್ ನಮಗೊಂದು ಸೀಟ್ ಬೇಕಾಗಿತ್ತು ನಮ್ಮ ಮಗಳ್ದು ಎಸ್ ಎಲ್ ಸಿ ಕಂಪ್ಲೀಟ್ ಆಗಿದೆ ಫಸ್ಟ್ ಪಿ ಯುಗೆ ಒಂದು ಸೀಟ್ ಬೇಕಾಗಿತ್ತು ಸರ್ ಸರ್ ನಾವು ಬೇರೆ ಕಡೆ ನಾರ್ತ್ ಇಂಡ್ಯಾದಲ್ಲಿ ಇದ್ದೊ ಇವಾಗ ರೀಸೆಂಟ್ ಆಗಿ ಕೊತ್ನೂರಿಗೆ ಬಂದೊ ನಿಮ್ಮ ಫ್ರೆಂಡು ಅರ್ವಿಂದ್ ಅವರು ನಿಮ್ಮ ನಂಬರ್ ಕೊಟ್ಟರು ಈ ಅವರ್ನ ಕಾಂಟಾಕ್ಟ್ ಮಾಡು ಹೆಂಗಾದ್ರು ಮಾಡ್ತಾರೆ ಅಂತ ಅದಕ್ಕೆ ಒಂದು ಎಲ್ಪ್ ಮಾಡಿ ಸರ್ ಹೌದಾ ನೋಡಿ ಸರ್ ಏನಾದರು ಮಾಡಿ ಯಾಕಂದರೆ ಬೇರೆ ಕಡೆಯಿಂದ ಬಂದು ಇವಾಗ ತಾನೆ ಬಂದಿದ್ದು ಕೊತ್ನೂರ್ಗೆ ಅದಕ್ಕೆ ನೋಡಿ ನಮ್ಮ ಮಗೂದು ಎಜುಕೇಷನ್ ಹಾಳಾಗುತ್ತೆ ಅದಕ್ಕೆ ನೈಂಟಿ ಫೋರ್ ಇದೆ ಪರ್ಸೆಂಟೇಜು ಹಾಂ ಎಸ್ ಎಲ್ ಸಿಲಿ ಹಾಂ ಅಲ್ಲಿ ಗೌರ್ಮೆಂಟು ಪ ಸ್ಕೂಲು ಓದ್ತಾ ಇದ್ದಿದ್ದು ಹಾಂ ಇವಾಗ ಇಲ್ಲಿ ಇದಕ್ಕೆ ಹಾಕಣಾಂತ ಎಸ್ ಎಲ್ ಸಿ ಮುಗಿದಿದ್ಯಲ್ಲ ಪಸ್ಟ್ ಪಿ ಯುಗೆ ಕಾಮರ್ಸ್ಗೆ ಹಾಕಣಾಂತ ಇದೀವಿ ಹಾಂ ಕಾಮರ್ಸ್ ತಗೋತಾ ಅವರಿಗೆ ಈ ಬ್ಯಾಂಕಿನ ಬಗ್ಗೆ ಹೆಚ್ಚಿನ ಜ್ಞಾನ ಇದೆ ಅದಕ್ಕೆ ಕಾಮರ್ಸ್ ತಗೋತೀವಿ ಅಂತ ಹೇಳ್ತಾ ಇದಾರೆ ನಿಮ್ಮಲ್ಲಿ ಎಷ್ಟು ಪೀಸ್ ಆಗುತ್ತೆ ಏನು ಡೊನೇಷನ್ನು ಅಂತ ಹೇಳದ್ರೆ ನಾವು ಕಟ್ಲಿಕ್ಕೆ ರೆಡಿ ಇದೀನಿ

ಹಾಂ ಹಾಂ

ಹೌದಾ ಹ್ಞೂ ಹೌದಾ ಆಸ್ಟ್ಲು ಏನಾದರು ಇದೆಯಾ ಸರ್ ಅಥವಾ ಮನೆಯಿಂದ ಏನಾದರು ಬರಬೇಕ ಹೌದಾ ಹ್ಞೂ ಸರಿ ಸರ್ ತ್ಯಾಂಕ್ ಯು ಸರ್ ನಾನು ಎಲ್ಲ ಕರ್ಕೊಂಡು ನಾಳೆ ಬರ್ತೀನಿ